ನಮಸ್ತೆ ಸರ್ ನನಗೆ ಅಂದರೆ ಒಂದು ಲೋನ್ ಬೇಕಿತ್ತು ಅಂದರೆ ನನಗೆ ವೆಯ್ಕಲ್ ಮೇಲೆ ಲೋನ್ ಅಂದರೆ ನಾನೊಂದು ಕಾರ್ ತಗೊಳ್ವ ಅಂತ ಇದ್ದೇನೆ ಮ್ಯಾಗ್ನಾರು ಎಂಟು ಲಕ್ಷದ್ದು ಹಾಗೆ ನಂದು ಎಕೌಂಟ್ ಉಂಟ ಅಲ್ಲಿ ಸಿಗ್ಬೋದಾ ಆಂ ಹಾಂ ಹೌದು ನಾನು ಅಂದ್ರೆ ನ್ಯೂ ಸಿಟಿ ಕಾಲೇಜ್ ನ್ಯೂ ಸಿಟಿಯಲ್ಲಿ ಟೀಚಿಂಗಾಗಿ ವರ್ಕ್ ಮಾಡ್ತಾಯಿದ್ದೇನೆ ಈಗ ಒಂದು ಟ್ವೆಂಟಿ ತ್ರೀ ತನಕ ಸಿಗ್ತದೆ ಸ್ಟಾಟಿಂಗ್ ಸ್ಯಾಲ್ರಿ ಹ್ಞೂ ಮತ್ತು ಹದಿನೈದು ಜಾಸ್ತಿ ಆಯಿತಾ ಅಂತ ಸರ್ ಸ್ವಲ್ಪ ಕಮ್ಮಿ ಮಾಡ್ಲಿಕ್ಕೆ ಆಗುವುದಿಲ್ವ ಹೌದಾ ಅಂದರೆ ಎಷ್ಟು ವರ್ಷದ್ದು ಅಂದರೆ ಎಷ್ಟು ವರ್ಷದ ಅವಧಿ

ಆಂ ಹಾಂ ಆಂ ಈಗ ಮೂರು ವರ್ಷದಲ್ಲಿ ಮುಗಿಸ್ತೇನೆ ಅಂದರೆ ಎಷ್ಟು ಬ ಕಟ್ಟಲಿಕ್ಕೆ ಬರ್ಬೋದು ನನಗೆ ಹಾಂ ಅದು ಮೂರು ಮೂರು ವರ್ಷದೊಳಗೆ ಮುಗೀತದೆ ಹಾಂ ಮತ್ತು ಸ ಹಾಂ ಹಾಂ ಹೌದಾ ಹೌದಾ ಮತ್ತು ಈಗ ನನಗೆ ಅಂದರೆ ನಾನು ಇದಕ್ಕಿಂತ ಮುಂಚೆ ಏನು ಲೋನ್ ತೆಗೀಲಿಲ್ಲ ಹಾಗಾಗಿ ಏನಾದರು ಹಾಂ ಆಂ ಹಾಂ

ಹೌದು ಹೌದು ನನಗೆ ಅಂದರೆ ನಾನು ಇನ್ನೂ ಡಿಸೈಡ್ ಮಾಡಲಿಲ್ಲ ನನಗೆ ಅನ್ನಿಸ್ತದೆ ಬೇಗ ಮುಗಿಸಿ ಬಿಡುವ ಅಂತ ಮೂರು ವರ್ಷದೊಂದು ಹದಿನೆಂಟು ಸಾವಿರ ತನಕ ಬಂದರೆ ಕಟ್ಟಲಿಕ್ಕೆ ನನಗೆ ಮೂರು ವರ್ಷದ್ದು ಸರಿ ಜಾಸ್ತಿ ಬಂದರೆ ಆಗಲಿಕ್ಕಿಲ್ಲ ಸರ್ ಆಂ ಹೌದು ಸರ್ ಮತ್ತು ಎಂತೆಲ್ಲ ಬೇಕು ಲೋನಿಗೆ ಅಂದರೆ ನಿಮಗೆ ಶೂರಿಟಿ ಏನಾದರು ಬೇಕಾ ಸರ್ ಹ್ಞೂ ಹ್ಞೂ ಹ್ಞೂ ಹಾಂ ಹಾಂ ಸ್ಯಾಲ್ರೀ ಹಾಂ ಹಾಂ ಹಾಂ ಆಂ ಹೌದು ಈಗ ನಾವು ಆಂ ಈಗ ನಾವು ಲೋನ್ ತೆಗೆದ್ರೆ ಉಂಟಲ್ವ ಅಂದ್ರೆ ಈಗ ನನಗೆ ಅಂದರೆ ಸಂಬಳ ಆಗುವುದು ಸ್ಯಾಲ್ರಿ ಆಗುವುದು ಒಂದು ತಾರೀಖಿಗೆ ಅಂದರೆ ಎರಡು ತಾರೀಖಿಗೆ ಹಾಗೆ ಒಂದು ಡೇಟ್ ಇರ್ತದಲ್ಲ ಅದಕ್ಕಿಂತ ಫಸ್ಟ್ ಏನು ಕಟ್ಟಾಗುವುದಿಲ್ಲ ಹಾಗೆ ಎಂಥ ಇಲ್ವಲ್ಲ ಪ್ರಾಬ್ಲಮ್ ಹಾಂ ಹೌದು ಹಾಂ ಹೌದು ಇನ್ನೊಂದು ಹದಿನೈದು ಹಾಗೆ ಹಾಂ ಆಂ ಹಾಂ ಹಾಂ

ಹಾಂ ಮತ್ತು ಇನ್ನೊಂದು ಸ ನಾನು ಹೋಮ್ ಲೋನಲ್ಲಿ ಕೇಳಿಪಟ್ಟೆ ನಾನು ಅಂದರೆ ಅಂದರೆ ನಾವು ಲೋನ್ ತೆಗೆದ ಫಸ್ಟು ಒಂದು ವರ್ಷ ನಮಗೆ ಲೋನ್ ಕಟ್ಟಲಿಕ್ಕೆ ಇಲ್ಲ ಅಂತ ಈಗ ವೆಯ್ಕಲ್ ಲೋನಲ್ಲಿ ಹಾಗೆ ಎಂತಾದರು ಉಂಟಾ

ಹಾಂ ಹಾಂ ಹಾಂ ಹಾಂ ಹಾಂ

ಹ್ಞೂ ಆ ಥರ ಇಲ್ಲವ ಸರ್ ಹಾಂ ಅಂದ್ರೆ ನನಗೆ ನಾನು ನಿಮಗೆ ನಾಳೆ ಹೇಳ್ತೇನೆ ಅಂದರೆ ನಾಳೆ ಬರ್ತೇನೆ ನಾನು ನಿಮ್ಮ ಬ್ಯಾಂಕಿಗೆ ನಾಳೆ ಮಾತಾಡುವ ಸರ್ ಕೂತು ಎಂತೆಲ್ಲ ಆಗ್ತದೆ ಅಂತ ಅಂದ್ರೆ ಬೇಕಾದದ್ದು ಅದೇ ಅಲ್ವ ಸರ್ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ಇದು ಸ್ಯಾಲ್ರಿ ಸ್ಲಿಪ್ ಅಷ್ಟೇ ಅಲ್ವ ಸರ್ ಆಂ ಆಯ್ತು ಆಯಿತು ತ್ಯಾಂಕ್ ಯು ಸರ್ ನಿಮ್ಮ ಮಾಹಿತಿಗೆ